ಹಾಂ ಹೇಳಿ ಸರ್ ವೆರಿ ಗುಡ್ ಆಫ್ಟರ್ನೂನ್ ಸರ್ ಚೆಕ್ ಮಾಡಿದ್ದೆ ಸರ್ ಹೌದು ಸರ್ ನೋಡಿದೀನಿ ಚೆಕ್ ಮಾಡಿದ್ದೀನಿ ಸರ್ ಸರ್ ಅಷ್ಟು ಜನಕ್ಕೆಲ್ಲ ಫಯರ್ ಮಾಡೋದು ಸ್ವಲ್ಪ ಸರ್ ಯೋಚನೆ ಮಾಡಬೇಕಾಗತ್ತೆ ಬಿಕಾಸ್ ಅವರೆಲ್ಲ ನಮ್ಮ ಓಲ್ಡ್ ಎಂಪ್ಲಾಯ್ಸಲ್ಲ ಸರ್ ಇಲ್ಲ ಸರ್ ಅದೆ ಹೌದು ಸರ್ ಓಕೆ ಬಟ್ ಸರ್ ಫ್ರೆಶರ್ಸಿಗೆ ಹೈಯರ್ ಮಾಡಬೇಕಂದ್ರೆ ತುಂಬ ಸ್ಟ್ರೆಸ್ ಆಗುತ್ತೆ ಸರ್ ಯಾಕಂದರೆ ಅವ್ರಿಗೆ ಮತ್ತು ಫುಲ್ ಟ್ರೈನಿಂಗ್ ಕೊಡಬೇಕು ಎಲ್ಲ ಸ್ಟಾರ್ಟಿಂಗಿಂದ ಸ್ಟಾಟ್ ಮಾಡಬೇಕಾಗತ್ತೆ ಸರ್ ಅವರಿಗೆಲ್ಲ ಸೊ ಸ್ವಲ್ಪ ಕಷ್ಟ ಇವಾಗ ಈಗ ಓಲ್ಡ್ ಎಂಪ್ಲಾಯ್ಸೆಲ್ಲ ಸರ್ ಇವ್ರಿಗೆ ಮ್ಯಾನೇಜ್ ಮಾಡ್ಕೊಬೋದು ಬಿಕಾಸ್ ಇವ್ರು ಮೊದಲಿಂದೆಲ್ಲ ಏನು ಭಿ ಪ್ರಾಜೆಕ್ಟ್ಸ್ ಇದ್ದು ಎಲ್ಲ ಕರೆಕ್ಟಾಗೆ ಮಾಡಿದಾರೆ ಇದು ಒಂದು ಪ್ರಾಜೆಕ್ಟಲ್ಲಿ ಸ್ವಲ್ಪ ಇದು ಆಗಿದೆ ಸರ್ ಅವ್ರ್ದು ಅವರಿಂದ ಹೌದು ಸರ್ ಸರ್ ಬಟ್ ನೀಭೂ ಕೊಟ್ಟಿದ್ದು ಲಿಸ್ಟ್ ಭಾಳ ದೊಡ್ದು ಅದ ಸರ್ ಅದ್ರಾಗಿನ ಸ್ವಲ್ಪ ಜನಕ್ಕೆ ಇಟ್ಕೋಬೋದು ಏನೋ ಅಂತ ಒಂದು ಸೀನಿಯರ್ ಸೀನಿಯರಿದ್ದಿನವ್ರಿಗೆ

ಓಕೆ ಸರ್

ನಮಗೆ ಸರ್ ನಿಮ್ಮ ಕನ್ಸನ್ ಅರ್ಥ ಆಗ್ತಿದೆ ಸರ್ ನಿಮ್ಮ ಫಯರ್ ಮಾಡ್ತೀನಿ ಸರ್ ಅಷ್ಟು ಜನಕ್ಕೆ ಹಾಂ ಸರ್ ಫ್ರೆಶರ್ಸಿಗೆ ಎಷ್ಟು ನಂಬರ್ ಬೇಕು ಸರ್ ಒಂದು ಲೈಕ್ ಎಷ್ಟು ಜನಕ್ಕೆ ಹಯರ್ ಮಾಡಲಿ ಸರ್ ನಂಬರ್ ಓಕೆ ಓಕೆ ಸರ್

ಎಸ್ ಸ ಆಯ್ತು ಸರ್ ಒಂದು ತಿಂಗ್ಳು ಟೈಮ್ ಕೊಡಿ ಸರ್ ನಾನೆಲ್ಲ ಪಫೆಕ್ಟಾಗಿ ಫ್ರೆಶರ್ಸಿಗೆಲ್ಲ ಹಯರ್ ಮಾಡಿ ಹೇಳ್ತೀನಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ಹಾಂ ಓಕ್ ತ್ಯಾಂಕ್ ಯು ಸರ್